ಹಲೋ ನಮಸ್ತೆ ಮೇಡಮ್ ಆಂ ಹೇಳಿ ಮೇಡಮ್ ಹೇಳಿ

ಹೌದು ಯಾವಾಗ ಮೇಡಮ್ ಮಂಡೆನಾ ಹಾಂ ಯಾವುದು ಮೇಡಮ್

ಹಾಂ ಹಾಂ ಹೌದಾ ಆಂ ಹಾಂ ಹಾಂ ಮೂರಲ್ಲಿಯ ಹೌದು ಹಾಂ ಕಳಿಸ್ತೇನೆ ಮೇಡಮ್ ಕಳಿಸ್ತೇನೆ ಯುನಿಫಾಮಲ್ಲಿಯ ಹಾಂ ಹಾಂ ಹೌದು ಹೌದು ಕಲರ್ ಜರ್ಸಿ ಇದೆ ಅಲ್ಲವ ಹೌದು

ಅಲ್ಲಿ ಮತ್ತೆ ಲಂಚ್ ಆಂ ನೀವು ಪ್ರೊವೈಡ್ ಮಾಡ್ತೀರಾ ಹಾಂ ಹಾಂ ನೋನ್ವೆಜ್ ಉಂಟ ಮೇಡಮ್ ಇಲ್ಲವಾ ಓಹ್ ಹಾಗೆನಾ ಆಯ್ತು ಆಯ್ತು ಹಾಂ ಇದು ಸ್ಪೋರ್ಟ್ಸೆಲ್ಲ ಯಾವುದು ಹೇಳಿದಿರಿ ತ್ರೀ ಈವೆಂಟ್ಸು

ಆಂ ಹಾಂ ಹೌದಾ ಅದೇ ಫ್ರಾಗ್ ರೇಸ್ ಅಂತ ಹೇಳಿದರೆ ಅದು ಕಪ್ಪೆಯಾಗೆ ಹೋಗ್ತಾರಲ್ಲ ಕಪ್ಪೆ ಹಾಗೆ ಆಯಿತು ಅದೇ ನಮ್ಮಂತ ಮೇಡಮ್ ಇಲ್ಲೆಲ್ಲ ಸ್ವಲ್ಪ ಕಪ್ಪೆಯೆಲ್ಲ ಕಮ್ಮಿ ಆಗಿದೆ ಇವಾಗ ಇಲ್ಲಾಂದ್ರೆ ಅದನ್ನು ತೋರಿಸಿ ಒಂದು ಪ್ರ್ಯಾಕ್ಟೀಸ್ ಮಾಡ್ಬೋದಿತ್ತು ಈಗ ಎಲ್ಲ ಅಲ್ಲ ಇಲ್ವಲ್ಲ ತುಂಬ ಕಮ್ಮಿ ಆಗಿದೆ ಕಪ್ಪೆಯೆಲ್ಲ ಹಾಂ ಇಲ್ಲ ಮೇಡಮ್ ನಮಗೆ ಅಷ್ಟು ಪುರುಸೊತ್ತಿಲ್ಲ ಇವಾಗ ನಾನು ಕಳಿಸ್ತೇನೆ ನೀವು ಒಂದು ಅರ್ಧ ಗಂಟೆ ಮೊದ್ಲು ಒಂದು ಕುತ್ಕೊ ಹೇ ಒಂದು ಪ್ರ್ಯಾಕ್ಟೀಸ್ ಮಾಡಿ ತೋರಿಸಿ ಮೇಡಮ್ ಮಕ್ಕಳಿಗೆ ಅಂದರೆ ಟೀಚರ್ಸ್ ಎಲ್ಲ ಹೇಳಿರೆ ಪಕ್ಕಾ ಕಲಿಸ್ತಾರೆ ಮ ಕಲಿ ಕಲೀತಾರೆ ಮಕ್ಕಳೆಲ್ಲ ಹ್ಞೂ ಹ್ಞೂ ಆಂ ಆಯಿತು ಮೇಡಮ್ ಆಯಿತು ಆಂ ಹಾಂ ಹಾಂ ಅದೇ ಅದೇ ಅದೇ ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಶನ್ನೆಲ್ಲ ಅವತ್ತು ಇರುತ್ತಾ ಹೌದು ಆಂ ಹಾಂ ಒಬ್ಬ ಬರ್ಬೋದಾ ಹಾಂ ಹಾಂ ಹಾಂ ಹೌದು ಈಗ ನಾನು ಅವರ ಮಮ್ಮಿಯನ್ನು ಕಳಿಸ್ತೇನೆ ಹ್ಞೂ ಹ್ಞೂ ಓಕೆ ನಾನು ಅವಾಗ ಸ್ವಲ್ಪ ಔಟ್ಸೈಡಲ್ಲಿ ಇರೋದು ಹಾಗೆ ಹಾಂ ಸಣ್ಣ ಅವ್ಳಿಗಾ ಹಾಂ ಓಕೆ ಓಕೆ ಎಷ್ಟು ಅನ್ನ ಇದು ಈವ್ನಿಂಗ್ ಎಷ್ಟು ಗಂಟೆವರೆಗೆ ಇರುತ್ತೆ ಮೇಡಮ್ ಆಂ ಹಾಂ ಮಧ್ಯಾಹ್ನೊಳಗೇ ಮುಗೀತದಾ ಮತ್ತೆ ಲಂಚ್ ಹಾಗೆ ಮತ್ತೆ ಕಳ್ಸಿಕೊಡ್ತೀರಾ ಹ್ಞೂ ಹ್ಞೂ ಹಾಂ ಹ್ಞೂ ಆಯಿತು ಮೇಡಮ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಹ್ಞೂ